ಮೈಸೂರಿನಲ್ಲಿ ನೋಡುವಂಥ ಜಾಗಗಳು ತುಂಬ ಇದೆ ಇದು ಮಹಾರಾಜರ ಕಾಲ್ದಿಂದಲೂ ಮಹಾರಾಜರಿಂದ ಆಳಿದ ಕಾಲ ಆಗಿ ಎಸ್ಪೆಷಲಿ ಮೈಸೂರೆಂದ್ರೆ ಚಾಮುಂಡಿ ಬೆಟ್ಟ ಚಾಮುಂಡಿ ದೇವತೆ ಇರೋದು ಚಾಮುಂಡಿ ಬೆಟ್ಟದಲ್ಲಿ ಅದೇ ಮೇಯ್ನ್ ಗ್ರೇಟ್ ಅಂದರೆ ಮೈಸೂರಿಗೆ ಅದೊಂದು ದೊಡ್ಡ ದೇವಸ್ಥಾನ ಇಲ್ಲಿ ಮೈಸೂರು ಅಂತಲ್ಲ ಸುತ್ತಮುತ್ತಲಿಂದ ಎಲ್ಲ ಜನಗಳು ಬಂದು ಅಲ್ಲಿ ದೇವರ ಒಂದು ದರ್ಶನ ಪಡ್ಕೊಂಡು ಹೋಗ್ತಾರೆ ಹಾಗೆ ಊರಿನಲ್ಲಿ ಒಳ್ಳೊಳ್ಳೆ ಅರಮನೆಗಳಿವೆ ಮೈಸೂರು ಅರಮನೆ ಇದೆ ಜಗನ್ಮೋಹನ ಪ್ಯಾಲೇಸ್ ಇದೆ ಮತ್ತೆ ಲಲಿತ್ ಮಹಲ್ ಪ್ಯಾಲೇಸ್ ಇದೆ ಪ್ಯಾಲೇಸ್ ಒಂದು ಏಳು ಎಂಟು ಇದೆ ಅರಮನೆ ಇದೆ ಅರಮನೆ ಒಳಗೆ ಎಂಟು ದೇವಸ್ಥಾನಗಳಿವೆ ಎಲ್ಲ ವಿಸಿಟಿಂಗ್ಸ್ ಪ್ಲೇಸ್ಗಳು ಬಂದರೆ ನೋಡ್ಬೋದು ಆಮೇಲೆ ಸೆಂಟ್ ಫಿಲೊಮಿನಾ ಚರ್ಚ್ ಇದೆ ಚರ್ಚನು ಒಳ್ಳೆಯ ಒಂದು ಚೆನ್ನಾಗಿದೆ ಬಿಲ್ಡಿಂಗ್ ನೋಡಲಿಕ್ಕೆ ಚರ್ಚ್ ತುಂಬ ಚೆನ್ನಾಗಿದೆ ನೋಡ್ಬೋದು ಹಾಗೆ ಮೈಸೂರೆಂದ್ರೆ ಎಲ್ಲಿ ಹೋದರು ಮೈಸೂರಿಗೆ ಬಂದು ವಿಸಿಟರ್ಸ್ ಎಲ್ಲ ವಿಸಿಟ್ ಮಾಡಿಬಿಟ್ಟು ಹೋಗ್ತಾರೆ ತುಂಬ ಸಂತೋಷಪಡ್ತಾರೆ ಹಾಗೆ ಹೋಟಲ್ಗಳು ಅಷ್ಟೇ ಅವರಿಗೆ ನಾರ್ತನ್ ಸೈಡ್ ಬೇಕೆಂದ್ರೆ ಫುಡ್ ಅದು ಸಿಗೋ ನಾರ್ತನ್ ಸೈಡು ಸಿಗುತ್ತೆ ಸೌತ್ ಸೈಡು ಸಿಗುತ್ತೆ ಕೇರ್ಳಿಯನ್ಸ್ ಹೋಟ್ಲು ಇದೆ ತಮಿಳಿಯನ್ಸ್ ಹೋಟ್ಲೂ ಇದೆ ಆಂಧ್ರ ಹೋಟ್ಲು ಇದೆ ಎಲ್ಲ ಥರ ಸುತ್ತಮುತ್ತಲ ಎಷ್ಟು ಸ್ಟೇಟ್ ಇದೆ ಎಲ್ಲ ಥರದ ಊಟ ಫುಡ್ ಅಂತೂ ಎಲ್ಲ ಹೋಟ್ಲಲ್ಲು ಸಿಗುತ್ತೆ ಎಸ್ಪೆಷಲಿ ಬೋರ್ಡ್ ಹಾಕಿರ್ತಾರೆ ಹೋಟ್ಲುಗಳು ಮುಂದೆಯೇ ಆ ಥರ ಹೋಟ್ಲು ಊಟಕ್ಕೇನು ತೊಂದರೆ ಇಲ್ಲ ಉಳ್ಕೊಳ್ಳಿಕ್ಕೆ ಜಾಗವನ್ನು ಒಳ್ಳೊಳ್ಳೆ ಲಾಡ್ಜ್ಗಳಿದೆ ಲಾಡ್ಜಲ್ಲಿ ಉಳ್ಕೊಂಡು ಪ್ರತಿಯೊಬ್ಬರು ಎಲ್ಲ ಮೈಸೂರಿನ ವಿಸಿಟ್ ಮಾಡ್ಬೋದು ಹಾಗೆ ಮೈಸೂರಿಗೆ ಟ್ರೇನ್ ಮಡವಲ್ಲಾಗಿದೆ ಬಸ್ಗಳು ಬೇಕಾದಷ್ಟಿದೆ ಮೈಸೂರಿಗೆ ಬರೋದು ಬೆಂಗ್ಳೂರದ್ದಾಗಿದೆ ಪ್ರತಿ ಒಂದು ಸ್ಟೇಟ್ ಇಂದಲೂ ಮೈಸೂರಿಗೆ ಡೈರೆಕ್ಟ್ ಬಸ್ ಇದೆ ದಸರಾ ಟೈಮಲಂತೂ ಜನ ಸಂದಣಿ ಜಾಸ್ತಿ ಇರುತ್ತೆ ಇಲ್ಲಿ ಅವಾಗ ಅವು ಲಾಡ್ಜ್ಗಳಲ್ಲೂ ರೂಮ್ ಸಿಗೋದಿಲ್ಲ ಎಲ್ಲೂ ರೂಮ್ ಸಿಗೋದು ಭಾಳ ಕಷ್ಟಪಟ್ಟು ಮೈಸೂರು ದಸರಾ ನೋಡೋದಂತು ತುಂಬ ತುಂಬ ಚೆನ್ನಾಗಿರುತ್ತೆ ಆನೆಗಳೊಂದು ವಿಜೃಂಭಣೆಯಿಂದ ನಡಿಗೆ ನೋಡಿದರೆ ಅರಮನೆ ಪಲ್ಲಕ್ಕಿ ಹೊತ್ಕೊಂಡ್ಬಿಟ್ಟು ಅರಮನೆದು ಪಲ್ಲಕ್ಕಿ ಬಂಗಾರದ್ದು ಏಳ್ನೂರು ಐವತ್ತು ಕೆ ಜಿ ಇದೆ ಅದು ಬಂಗಾರದ್ದು ಅದನ್ನ ಹೊತ್ಕೊಂಡ್ಬಿಟ್ಟು ದಸರಾ ದಿನ ಫೈನಲ್ ಡೇ ಪ್ರೊಸೆಷನ್ಗೆ ಬರುತ್ತೆ ಅಲ್ಲಿ ಪ್ರೊಸೆಷನ್ ಹೋಗುತ್ತೆ ಬನ್ನಿ ಪ್ಯಾಲೇಸಿಂದ ಬಂಡಿಮಂಟಪ್ವರ್ಗು ಪ್ರೊಸೇಷನ್ ಬರ್ತಿತ್ತು ಜನ ಸಾಗರ ಸುತ್ತಮುತ್ತ ಆ ಕಡೆ ಈ ಕಡೆ ರೋಡ್ ತುಂಬ ಎಲ್ಲೆಲ್ಲು ಓಡಾಡಲಿಕ್ಕೆ ಜಾ ಅಷ್ಟು ಜಾಮ್ ಪ್ಯಾಕ್ ಆಗಿರುತ್ತೆ ರೋಡು ಅಷ್ಟೊಂದು ಅದೊಂದು ವೈಭವ ಅದು ಒಂದು ಇದು ದಸರಾ ಅಂದರೆ ಮೈಸೂರು ದಸರಾ ಇಲ್ಲಿಯ ಬರಿ ಮೈಸೂರು ಅಂತಲ್ಲ ಔಟ್ ಆಫ್ ಸ್ಟೇಟಿಂದಲೂ ಬರ್ತಾರೆ ನಾರ್ತನ್ ಸೈಡಿಂದ ಬರ್ತಾರೆ ಪ್ರತಿಯೊಂದು ಕಡೆಯಿಂದ ಮೈಸೂರು ದಸರ ಟೈಮಲ್ಲಿ ದೆ ವಿಲ್ ಕಮ್ ಅಂಡ್ ಸೀ ದೇ ಆರ್ ದಸರಾ ಮೈಸೂರು ದಸರಾ ಆ ಥರ ಬಟ್ಟೆಗಳು ಅಷ್ಟೇ ಬಟ್ಟೆಗಳು ನಿಮ್ಗೆ ಯಾವ ಥರ ಲೈಕ್ ಬೇಕು ಹರಿದೋಗ್ಬಿಟ್ರೆ ಆಮೇಲೆ ನಿಮಗೆ ಯಾವ ಥರ ಬಟ್ಟೆ ಬೇಕು ಎಲ್ಲ ಒಂಥರ ಚಳಿಗಾಲಕ್ಕೆ ಏನ್ಬೇಕು ಬೇಸಿಗೆ ಕಾಲ್ದಲ್ಲಿ ಯಾವ ಥರ ಬಟ್ಟೆ ಹಾಕ್ಬೇಕು ಬಟ್ಟೆಗಳು ಒಂದು ಒಳ್ಳೆ ಸಿಗುತ್ತೆ ರೀಸನೇಬಲ್ ರೇಟಲ್ಲಿ ಸಿಗುತ್ತೆ ಏನೂ ಮಾಡೋಂಗಿಲ್ಲ ಡೈರೆಕ್ಟಾಗಿ ತಗೊಳ್ಬೋದು ಇಲ್ಲಿ ಒಳ್ಳೊಳ್ಳೆ ಮಾಲ್ ಆಫ್ ಮೈಸೂರು ಅಂತ ಸಿಗುತ್ತೆ ಅಂಗಡಿಗಳು ಒಳ್ಳೊಳ್ಳೆ ಚೆನ್ನಾಗಿದೆ ಪ್ರತಿ ಒಂದು ಕಡೆಗೆ ವಿಸಿಟ್ ಮಾಡೋಕ್ಕು ಚೆನ್ನಾಗಿರ್ತದೆ ಸುತ್ತಮುತ್ತರ ಪ್ರದೇಶಗಳು ಇದೆ ಮೈಸೂರಲ್ಲಿ ಎಕ್ಸಾಂಪಲ್ ನಂಜನಗೂಡು ಇಲ್ಲಿಂದ ಒಂದು ಟೊಂಟಿ ಫೈವ್ ಟು ತರ್ಟಿ ಕಿಲೋಮೀಟ್ರ್ ಆಗುತ್ತೆ ನಂಜುಂಡೇಶ್ವರನ ದೇವಸ್ಥಾನ ಅದು ಅಲ್ಲೂ ಅಷ್ಟೇ ಒಂದು ನದಿ ಹರೀತದೆ ಕಪಿಲ ನದಿ ಹರಿಯುತ್ತೆ ಅಲ್ಲಿ ಸ್ನಾನ ಮಾಡಿ ದೇವ್ರ ದರ್ಶನ ಮಾಡಿಬಿಟ್ರೆ ಅದೊಂದು ಭಕ್ತರಿಗೆ ಒಂದು ತುಂಬ ಸಂತೋಷ ಆಗ್ತದೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ಚಾಮುಂಡಿ ಅದು ಮೈಸೂರಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಆಮೇಲೆ ಇಲ್ಲಿಂದ ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ ದೇವಸ್ಥಾನ ಶ್ರೀರಂಗಪಟ್ಟಣದಲ್ಲಿ ಒಂದು ಕಾವೇರಿ ನದಿ ಹರಿಯುತ್ತೆ ಅಲ್ಲಿ ಸ್ನಾನ ಗೀನ ಮಾಡ್ಕೊಂಡು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಪಡೆದು ಆರಾಮಾಗಿರ್ಬೋದು ಹಾಗೆ ಈ ಕಡೆ ಬಂದರೆ ಗಂಜಾಮ್ ಇದೆ ಗಂಜಾಮು ಅಲ್ಲೇ ಮುಸ್ಲಿಮ್ ಏರಿಯಾ ಮುಸ್ಲಿಮ್ ಟಿಪ್ಪು ಸುಲ್ತಾನ್ ಕಾಲದ್ದು ಬಟ್ಟೆಗಳು ಅವ್ರು ಯೂಸ್ ಮಾಡಿದ ಖಡ್ಗ ಅವ್ರ ಬಟ್ಟೆಗಳು ಯಾವ ಥರ ಹಾಕ್ತಾಯಿದ್ರು ಆವಾಗಿನ ಕಾಲದಲ್ಲಿ ಎಲ್ಲ ಇದೆ ಅಲ್ಲಿ ಒಂದು ನಿಮಿಷಾಂಬ ದೇವಸ್ಥಾನ ಅಂತಲೂ ಇದೆ ಅದು ಒಳ್ಳೆ ಫೇಮಸ್ ದೇವಸ್ಥಾನ ನಿಮಿಷಾಂಬ ದೇವಸ್ಥಾನ ಅಂದರೆ ಇಸ್ ವೆರಿ ಫೇಮಸ್ ಟೆಂಪಲ್ ಶ್ರೀರಂಗಪಟ್ಟಣ ಅದು ನೋಡ್ಕೊಳ್ಬೋದು ಆ ಕಡೆಯಿಂದ ಸೀದಾ ಅಲ್ಲಿಂದ ಸೀದಾ ಕೆ ಆರ್ ಎಸ್ ಕೃಷ್ಣರಾಜ ಸಾಗರ ಅಣೆಕಟ್ಟು ಡ್ಯಾಮ್ ನೈಟ್ ಹೋದ್ರೆ ಲೈಟಿಂಗ್ಸೆಲ್ಲ ಇರುತ್ತೆ ಅಲ್ಲಿ ಡ್ಯಾಮ್ಗೆ ತುಂಬ ಬ್ಯೂಟಿಫುಲ್ ಆಗಿ ಕಾಣುತ್ತೆ ನೋಡೋಂಥದ್ದು ಅಲ್ಲಿ ಸು ಮೈಸೂರು ಸುತ್ತಮುತ್ತ ಬೇಜಾನು ಜಾಗಗಳಿವೆ ಎಲ್ಲ ಕಡೆ ವಿಸಿಟ್ ಮಾಡಬಹುದು ಪ್ರತಿಯೊಂದಕ್ಕೂ ಅನುಕೂಲವಾಗಿ ಎಲ್ಲ ಬಸ್ ಫೆಟಿಲಿಟಿ ಇದೆ ಬಸ್ ಪಾಸ್ ಮಾಡ್ಕೊಳ್ಬೋದು ಬಸ್ ಮಾಸ್ ಮಾಡ್ಕೊಂಡು ಎಲ್ಲ ಕಡೆ ತಿರ್ಗ್ಬೋದು ಆದರೆ ನಂಜನ್ಗೂಡಿಗೆ ಮಾತ್ರ ಹೋಗೋಕ್ಕಾಗಲ್ಲ ಅದು ಜಾಸ್ತಿ ಫೇಮಸ್ ಆಗುತ್ತಂತಲೇ ನಂಜನಗೂಡಿಗೆ ಇದಿಲ್ಲ ಕೆ ಆರ್ ಎಸ್ಸಿಗೆ ಹೋಗ್ಬೋದು ಪಟ್ಣಕ್ಕೆ ಹೋಗ್ಬೋದು ಲೋಕಲ್ ಎಲ್ಲ ಕಡೆ ತಿರ್ಗ್ಬೋದು ಇಲ್ಲಿಂದಲೂ ಮಹದೇಶ್ವರ ಬೆಟ್ಟ ತನಕನೂ ಹೋಗ್ಬೋದು ಬಸ್ಸಿದೆ ಬಸ್ ಅಂದರೆ ಅದಕ್ಕೆಲ್ಲ ಕೇಲ್ ಜಾಸ್ತಿ ಇದೆ ದುಡ್ಡು ಕೊಟ್ಟು ನೋಡುವಂಥ ಪ್ಲೇಸ್ಗಳು ತುಂಬ ಇದೆ ಮೈಸೂರಲ್ಲಿ ಜಗ ಮೋನಿ ಆರ್ಟ್ ಗ್ಯಾಲ್ರಿ ಆರ್ಟ್ ಗ್ಯಾಲ್ರಿ ಅಂದರೆ ಮಹಾರಾಜನ ಕಾಲದಲ್ಲಿ ಯಾವ ಥರ ಆರ್ಟ್ ಮಾಡ್ತಾಯಿದ್ರೆ ಆಗಿನ ಕಾಲದಲ್ಲಿ ಜೈ ಶಂಕರ್ ಅವ್ರು ಇವರೆಲ್ಲ ಆರ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅದು ಆರ್ಟ್ ಗ್ಯಾಲ್ರಿ ಜಗನ್ಮೋಹಿನಿ ಅರಮನೆ ಹತ್ತಿರ ಜಗನ್ಮೋಹಿನಿ ಪ್ಯಾಲೇಸ್ ಅಂತ ಹೇಳ್ತಾರೆ ಅದು ತುಂಬ ನೋಡಲಿಕ್ಕೆ ಚೆಂದ ಆಗಿದೆ ಆರ್ಟ್ ಅದು ಪೈಂಟಿಂಗ್ ನೋಡೋಕ್ಕೆ ಭಾಳ ಖುಷಿ ಆಗ್ತದೆ ಅದು ಅದು ಭಾಳ ಚೆನ್ನಾಗಿತ್ತು ಹಾಗೆ ಮೈಸೂರಲ್ಲಿ ಅರಮನೆ ಅರಮನೆ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಒಳಗಡೆ ಭಾಳ ಒಂದು ಟು ಅವರ್ಸ್ ಬೇಕಾಗುತ್ತೆ ಒಳಗಡೆ ಎಲ್ಲ ಕಂಪ್ಲಿಟ್ ಡೀಟೇಲಾಗಿ ನೋಡಬೇಕಂದ್ರೆ ಯಾವ ಥರ ಏನು ಅಂದರೆ ಟು ಅವರ್ಸ್ ಬೇಕೇ ಬೇಕು ಈ ಕಡೆ ಹೊರಗೆ ಬಂದ್ರೆ ಮೈಸೂರು ಜೂ ಗಾರ್ಡನ್ ಮೃಗಾಲಯ ದಲ್ಲಿ ಪ್ರಾಣಿ ಪಕ್ಷಿಗಳು ನೋಡೋಕೆ ತುಂಬ ಸಂತೋಷ ಆಗುತ್ತೆ ಆ ಥರ ಪ್ರಾಣಿಗಳಿದ್ದಾವೆ ಚಿಂಪಾಂಜಿ ಇದೆ ಆನೆಗಳಿದೆ ಜಿಂಕೆಗಳಿದೆ ಎಲ್ಲ ಥರ ಪ್ರಾಣಿಗಳಿದೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಥರ ಪ್ರಾಣಿಗಳಿದೆ ಮಕ್ಕಳಿಗೆ ಫ್ಯಾಮ್ಲಿಗೆಲ್ಲ ನೋಡಲಿಕ್ಕೆ ಜೂ ಗಾರ್ಡನ್ ತುಂಬ ಚೆನ್ನಾಗಿದೆ ಎಲ್ಲದ್ದೂ ಚೆನ್ನಾಗಿರುತ್ತೆ ಮೈಸೂರಿನಲ್ಲಿದೆ ಫ್ಯಾಮ್ಲಿ ಸಮೇತ ಬಂದರೆ ಎಲ್ಲ ಕಡೆ ವಿಸಿಟ್ ಮಾಡ್ಕೊಂಡು ಇದು ಮಾಡ್ಬೋದು ಕೆ ಆರ್ ಎಸ್ಸಲ್ಲು ಅಷ್ಟೇ ಕೆ ಆರ್ ಎಸ್ಗೆ ಹೋದ್ರು ಫ್ಯಾಮಿಲಿ ಸಮೇತ ನೋಡಿ ಮಕ್ಕಳಿಗೆಲ್ಲ ತೋರ್ಸ್ಕೊಂಡು ಅವರಿಗೊಂದು ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ ಮಕ್ಕಳಿಗೆ ಇದು ಪ್ಲೇಸಸ್ ತೋರಿಸ್ದಾಗ ಮಕ್ಕಳು ಒಂದು ಸ್ವಲ್ಪ ಮುಂದಿಂದು ಚೆನ್ನಾಗಿ ಇದು ಮಾಡ್ತಾರೆ ಅವರಿಗೆ ಮೈಸೂರಿಗೆ ಹೋಗಿದ್ವಿ ಇದನ್ನ ನೋಡಿದ್ವಿ ಅದನ್ನ ನೋಡಿದ್ವಿ ಅಂತ ಅವ್ರಿಗೂ ಒಂದು ಮನವರಿಕೆ ಇರ್ತದೆ ಆ ಥರ ಮೈಸೂರು ಅಂದರೆ ದೇವಸ್ಥಾನಗಳೇ ಅಂದರೆ ಫೇಮಸ್ ಮೈಸೂರು ಅಂದರೆ ಚಾಮುಂಡಿ ಬೆಟ್ಟ ಚಾಮುಂಡಿ ದೇವರೆಂದ್ರೆ ಮೈಸೂರಿಗೆ ಫೇಮಸ್ಸು ಅದು ದೇವಸ್ಥಾನದಲ್ಲಿ ಇದು ಮಾಡ್ಕೊಂಡು ಪೂಜೆ ಪುನಸ್ಕಾರ ಮಾಡ್ಕೊಂಡು ಅಲ್ಲಿ ಬಂದವರೆಲ್ಲ ಚಾಮುಂಡಿ ಬೆಟ್ಟಕ್ಕೆ ವಿಸಿಟ್ ಮಾಡಿಯೇ ಮಾಡ್ತಾರೆ ಯಾರೇ ಬರಲಿ ಮೈಸೂರಿಗೆ ಮಾತ್ರ ಏನು ಪ್ಲೇಸ್ ಮಿಸ್ ಮಾಡಿದ್ರು ಚಾಮುಂಡಿ ಬೆಟ್ಟ ಮಾತ್ರ ಮಿಸ್ ಮಾಡೋದೇ ಇಲ್ಲ ಆ ಥರ ಮೈಸೂರಲ್ಲಿ ಆ ಜನಗಳಿಗೆ ತುಂಬ ಇಷ್ಟ ಹಲವಾರು ಕರ್ನಾಟಕದಿಂದಲೂ ಬರ್ತಾರೆ ದಸರಾ ಟೈಮಲ್ಲಂತೂ ಇಲ್ಲಿಗೆ ಕಾಲು ಇಡಲಿಕ್ಕೆ ಜಾಗ ಇರೋಲ್ಲ ಅದು ನೈನ್ ಡೇಸ್ ಮಾತ್ರ ಪ್ರೊಸೆಷನ್ ಟೈಮಲ್ಲಿ ಅಯ್ಯಯ್ಯೋ ಜನ ಅಂದ್ರೆ ಜನ ಅಂದ್ರೆ ಅದೇ ಟೈಮಲ್ಲಿ ಹೋಟ್ಲುಗಳೆಲ್ಲ ಓಪನ್ ಇರುತ್ತೆ ಬಟ್ಟೆ ಪರ್ಚೇಸಿಂಗ್ ಎಲ್ಲ ಮಾಡ್ಬೋದು ಸಿಲ್ಕ್ ಮೈಸೂರು ಸಿಲ್ಕ್ ಇಸ್ ವೆರಿ ಫೇಮಸ್ ಅದೂ ಅಷ್ಟೇ ಎಲ್ಲ ಕೆ ಸಿ ಐ ಕೆ ಎಸ್ ಐ ಸಿ ಎಲ್ಲ ಸಿಗುತ್ತೆ ಅದು ಪರ್ಚೇಸ್ ಮಾಡ್ಬೋದು ಹೆಣ್ಮಕ್ಕಳಿಗೆಲ್ಲ ತುಂಬ ಇಷ್ಟ ಸ್ಯಾರಿ ಅಂದರೆ ಸ್ಯಾರಿಯೂ ಪರ್ಚೆಸ್ ಮಾಡಿ ಬಟ್ಟೆಗಳು ಎಲ್ಲ ಕಡೆ ರೆಡಿಮೇಡ್ ಬಟ್ಟೆಗಳು ಸಿಗುತ್ತೆ ಒಳ್ಳೊಳ್ಳೆ ಬಟ್ಟೆಗಳು ಸಿಗುತ್ತೆ ಪರ್ಚೆಸ್ ಮಾಡ್ಬೋದು ಬೇರೆ ಕಡೆಗಿಂತ ಇಲ್ಲಿ ಸ್ವಲ್ಪ ರೀಸನೇಬಲ್ ರೇಟ್ಗೆ ಕೊಡ್ತಾರೆ ಹಾಗೆ ನೈಟ್ ಹೋಟ್ಲುಗಳು ಇರ್ತದೆ ಅಂದರೆ ಫುಡ್ ಫಾಸ್ಟ್ ಫುಡ್ ಫಾಸ್ಟ್ ಫುಡ್ ಅಂತ ಇರುತ್ತೆ ಇಲ್ಲಿ ಎಸ್ಪೆಷಲಿ ಇಡ್ಲಿ ವಡೆ ದೋಸೆ ಎಲ್ಲ ಮಕ್ಕಳಿಗೆಲ್ಲ ಇಷ್ಟ ಅಲ್ವ ವಡೆ ದೋಸೆಗಳು ಅದೆಲ್ಲ ಮಕ್ಕಳು ತಿಂತಾರೆ ಎಂಜಾಯ್ ಮಾಡ್ತಾರೆ ಆಗ ನೈಟು ಸಾಟರ್ಡೇ ಸಂಡೇಸು ಲೈಟಿಂಗ್ಸ್ ಹಾಕ್ತಾರೆ ಮೈಸೂರಿಗೆ ಫುಲ್ಲು ಪ್ಯಾಲೇಸ್ ಫುಲ್ ಹಾಕ್ತಾರೆ ಫುಲ್ ಅವಾಗ ಪ್ಯಾಲೇಸ್ ನೋಡಲಿಕ್ಕೆ ತುಂಬ ಚೆಂದ ಕಾಣ್ತದೆ ಅದನ್ನು ನೋಡ್ಬೋದು ಹಾಗೆ ಕೆ ಆರ್ ಎಸ್ಸಲ್ಲಿ ಕೂಡ ಸಂಡೇ ಸಹ ಹಾಕ್ತಾರೆ ಸಂಡೇಸ್ ಮಾತ್ರ ಲೈಟಿಂಗ್ ಅಂಥೇಳಿ ಮ್ಯೂಸಿಕಲ್ ಲೈಟಿದೆ ಕೆ ಆರ್ ಎಸ್ಸಲ್ಲಿ ಅದು ನೋಡ್ಬೋದು ಯಾವ ಥರ ರೇಸ್ ಅದೇ ಥರ ಲೈಟು ಚಿಮ್ತಾ ಇರ್ತದೆ ಚಿಮ್ಮಂಗೆ ಥರ ಅದಕ್ಕೆ ಮ್ಯೂಸಿಕ್ ಇರ್ತದೆ ಮ್ಯೂಸಿಕಲ್ಲಿ ಬರ್ತದೆ ಲೈಟೆಲ್ಲ ಅದು ಥರ ಅದೂ ನೋಡ್ಬೋದು ಇನ್ನೂ ನಂಜನಗೂಡು ನಂಜನ್ಗೂಡಿಗೂ ಶ್ರೀಕಂಠೇಶ್ವರ ಅಂದರೆ ವಿಷಕಂಠ ಥರ ಗ್ರೀನ್ ಟೈಪ್ ಇರುತ್ತೆ ಅದೊಂಥರ ಇದಿರುತ್ತೆ ಮುಖ ವಿಷ ಕುಡಿದ್ರೆ ಹೆಂಗಾಗುತ್ತೆ ಪಾಯ್ಸವನ್ನು ಆ ಥರ ಅದು ದೇವ್ರಿಗೆ ಆ ಥರ ಮುಖ ಇರ್ತದೆ ಇಲ್ಲಿ ಪಟ್ಣಕ್ಕೆ ಬಂದರೆ ರಂಗನಾಥ ಮಲಗಿರೋದು ಭಾಳ ಚೆನ್ನಾಗಿದೆ ದೇವಸ್ಥಾನ ಅದು ಕೂಡ ರಂಗನಾಥ ಟೆಂಪಲ್ಲು ವೆರಿ ಗುಡ್ ಎಲ್ಲಿ ನೋಡ್ಬೋದು ಬಹಳ ಟೈಮ್ ಪಾಸ್ ಆಗುತ್ತೆ ಸುತ್ತಮುತ್ತ ಭಾಳ ಒಳ್ಳೆ ಒಳ್ಳೆ ಪ್ಲೇಸಸ್ಸಿದೆ ಈ ಕಡೆ ಈ ಕಡೆ ಬಂದರೆ ಬಲಮುರಿ ಇದೆ ಬಲಮುರಿಲು ನೋಡ್ಬೋದು ಅಲ್ಲಿ ನೀರಲ್ಲಿ ಆಟ ಆಡ್ಬೋದು ಕಾರಂಜಿ ಕೆರೆ ಇದೆ ಮೈಸೂರಲ್ಲಿ ಖಾಲಿ ಬೋಟಿಂಗ್ ಎಲ್ಲ ಇದೆ ಬೋಟಿಂಗ್ ಮಾಡ್ಬೋದು ಕುಕ್ಕರಳ್ಳಿ ಕೆರೆಲಿ ಬೋಟಿಂಗ್ ಮಾಡ್ಬೋದು ಒಳ್ಳೊಳ್ಳೆ ಬಿಲ್ಡಿಂಗ್ ಅದೆ ಹಳೆ ಕಾಲದ ಬಿಲ್ಡಿಂಗ್ ತುಂಬ ಇದೆ ಮೈಸೂರಲ್ಲಿ ರಾಜ ಮಹಾರಾಜ್ರ ಕಾಲ್ದಿಂದಲೂ ಇವೆ ಟೌನ್ ಹಾಲು ಅದು ಮ ರಾಜ ಮಹರಾಜರ ಕಟ್ಟಿರೋದು ಆಗಿನ ಕಾಲದಲ್ಲು ಹಾಗೇ ಇದೆ ಚೆನ್ನಾಗಿದೆ ಇದು ರಾಜರ ಆಳಿದ ಮೈಸೂರು ಈಗಲೂ ಜನ ಭಯ ಭಕ್ತಿ ವಿನಯ ವಿನಮ್ರತೆಯಿಂದ ನಡ್ಕೊಳ್ತಾರೆ ಇಲ್ಲಿ ಯಾರು ಯಾರು ಬಂದರು ಯಾರ ಮೇಲು ಇದ್ದರು ದ್ವೇಷ ಸಾಧಿಸೋ ಜನ ಅಲ್ಲ ಮೈಸೂರವ್ರು ತುಂಬ ಕೂಲ್ ಜನ ಏನು ಏನು ಹೇಳಿದ್ರು ಸರಿಯಾದ ಮಾಹಿತಿಯನ್ನು ಕೊಟ್ಟು ಕಳ್ಸ್ತಾರೆ ಅವ್ರಿಗೆ ಕೆಲವರು ಅಪ್ಪಿತಪ್ಪಿ ಬಂದ್ಬಿಟ್ಟಿರ್ತಾರೆ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅವ್ರಿಗೆ ಕರೆಕ್ಟಾಗಿ ಅವರಿಗೆ ಯಾವ ಥರ ಹೋಗಬೇಕು ಏನು ಅಂತ ತಿಳುವಳಿಕೆ ತಿಳಿಸಿ ಕಳಿಸ್ಕೊಡ್ತಾರೆ ಆ ಥರ ಒಳ್ಳೆ ಜನರು ಇದ್ದಾರೆ ಅಂದರೆ ಅಡ್ವೈಸ್ ಮಾಡ್ತಾರೆ ಈ ಥರ ಹಿಂಗೆ ಹಿಂಗೆ ಹೋಗಿ ಹಿಂಗೆ ಹಿಂಗೆ ಹೋಗಿ ಅಂತಾರೆ ಅಪ್ಪಿತಪ್ಪಿ ಬಂದ್ಬಿಟ್ಟಿರ್ತಾರೆ ಮೈಸೂರಿಗೆ ಒಂದೊಂದು ಸರ್ತಿ ಟ್ರೇನ್ ಹತ್ತೋ ಹೇಗೋ ಬಂದ್ಬಿಟ್ಟಿರ್ತಾರೆ ಅವರಿಗೆ ಡೈರಿ ಶೂಟ್ ಮಾಡಿ ಕೆಲವ್ರು ಹಂಗೋ ಅವರು ಊರಿಗೆ ಹೋಗ್ಲಿಕ್ಕೆ ತಂದಾಗ ಅದು ಅದು ಕಳಿಸೂ ಕೊಡ್ತಾರೆ ಆ ಥರ ಮೈಸೂರು ಜನ ಮೈಸೂರು ಜನ ಅಂದರೆ ತಾಳ್ಮೆ ಸ್ವಭಾವದವ್ರು ತುಂಬ ಸ್ಮೂತು ಯೋಚನೆ ಮಾಡಿ ಮಾತಾಡ್ತಾರೆ ಸುಮ್ನೆ ಸುಮ್ಮನೆ ಅಡ್ಡ ದಿಡ್ಡಿ ಯಾರು ಮಾತಾಡೋದಿಲ್ಲ ಇಲ್ಲಿ ಮೈಸೂರಿನಲ್ಲಿ ಆ ಥರ ಜನ ಇದ್ದಾರೆ ಇನ್ನೂ ನಮ್ಮಲ್ಲಿ ರೈಲ್ವೆ ಮ್ಯೂಸಿಯಮ್ ಇದೆ ಮೈಸೂರಲ್ಲಿ ಅದು ಒಂದು ನೋಡಲಿಕ್ಕೆ ಒಂದು ಚೆನ್ನ ಆಗಿನ ಕಾಲದಲ್ಲಿ ರೈಲು ಹೇಗಿತ್ತು ಈಗಿನ ಕಾಲ್ದಲ್ಲಿ ಹೇಗಿದೆ ಅದೆಲ್ಲ ರೈಲ್ವೇ ಮೀಸಿಯಮ್ ಭಾಳ ಚೆಂದ ಆಗುತ್ತೆ ಅದು ನೋಡ್ಬೋದು ಬಂದವರಿಗಂತೂ ಖುಷಿ ಆಗ್ತದೆ ವಿಸಿಟರ್ಸ್ಗೆ ಮಾತ್ರ ಇಟ್ ಇಸ್ ವೆರಿ ವೆರಿ ವೆರೀ ಇದು ಬ್ಯೂಟಿಫುಲ್ ನೋಡೋಕ್ಕಲ್ಲಿ ಝೂಗಳನ್ನ ನೋಡ್ಬೋದು ಈ ಕಡೆ ಮೈಸೂರು ಝೂ ನೋಡ್ಬೋದು ಈ ರೈಲ್ವೆ ಮ್ಯೂಸಿಯಮ್ ನೋಡ್ಬೋದು ದೇವಸ್ಥಾನಗಳಂತೂ ಬೇಜಾನು ದೇವಸ್ಥಾನಗಳಿವೆ ಎಲ್ಲ ಕಡೆ ದೇವಸ್ಥಾನಗಳು ಸುತ್ಬೋದು ಒಂದೇ ದಿನಕ್ಕೆಲ್ಲ ನೋಡ್ಲಿಕ್ಕೆ ಆಗೋದಿಲ್ಲ ದಿನಕ್ಕೆ ಒಂದು ಪ್ರೋಗ್ರಾಮ್ ಇಟ್ಕೊಂಡು ಎಲ್ಲ ಒಂದು ಸುಮಾರು ಹದ್ನೈದು ಇಪ್ಪತ್ತು ದಿನ ಇದ್ದರೆ ಎಲ್ಲ ಥರ ವಿಸಿಟ್ ಮಾಡಿ ನೋಡ್ಬೋದು ಹಾಗೆ ಮೈಸೂರೆಂದ್ರೆ ಇಸ್ ವೆರಿ ಗುಡ್ ಪ್ಲೇಸ್ ಇನ್ನು ಕರ್ನಾಟಕ ಅಂತ ನಾವು ಹೇಳ್ಬೋದು ಓಕೆ